ಹಲೋ ಮೇಡಮ್ ನೀವು ಮೊನ್ನೆ ಕೆಮ್ಮಿನ ಸಿರಪ್ ಕೊಟ್ಟಿದ್ದಿರಿ ನಮಗೆ ಎಲ್ಡೋಫರ್ ಅದು ಬೆನಡ್ರಿಲ್ ಸಿರಪ್ ಕೊಟ್ಟಿದ್ದಿರಿ ಕೆಮ್ಮಿನ್ದು ಅದು ಬ್ರಾಂಡ್ ಬೇರೆ ಕೊಟ್ಟಿರಿ ಕಂಪ್ನಿದೇ ಅವರಿಂದ ನಮಗೆ ಏನು ಎಫೆಕ್ಟ್ ಆಗ ಸರಿಯಾಗಿ ಎಲ್ಲ ಕಮ್ಮಿ ಆಗಿಲ್ಲ ಹ್ಞೂ ಹಾಂ ಹಾಂ ಮತ್ತೆ ಇವಾಗ ಜ್ವರದ್ದು ಪ್ಯಾರಸಿಟಮಲ್ ಬೇಕು ಅದು ಅದೇ ತರಿಸಿಕೊಡ್ರಿ ನಮಗೆ ಬೇರೆ ಕಂಪ್ನಿ ತರಿಸ್ಬೇಡ್ರಿ ಹಾಂ ಹಾಂ ತಲೆ ನೋವಿಗೆ ಇದು ಸ್ಯಾರಡನ್ ಟ್ಯಾಬ್ಲೆಟ್ ತರಿಸ್ಕೊಡ್ರಿ ಹ್ಞೂ ಹೌದಾ ಮೇಡಮ್ ಆಗಲಿ ಮೇಡಮ್ ಅದೇ ತರಿಸ್ಕೊಡ್ರಿ ಮತ್ತೆ ಮೈ ಕೈ ನೋವಿಗೆ ಒಂದೆರಡು ಟ್ಯಾಬ್ಲೆಟ್ ಬೇಕಾಗಿತ್ತು ಅದು ಯಾವ್ದು ಚೆನ್ನಾಗಿರ್ತತ್ತೆ ಮೇಡಮ್

ಹೌದಾ ಮೇಡಮ್ ಆಗಲಿ ಮೇಡಮ್ ಅವತ್ತೆ ಅವಾಗ ತರ್ಸಿ ರೀ ಮತ್ತೇ ಇವು ಹೊಟ್ಟೆ ನೋವಿಗೆ ಒಂದು ಸ್ವಲ್ಪ ಬೇಕಾಗಿತ್ತು ಮೇಡಮ್ ಹೊಟ್ಟೆ ನೋವುದು ಟ್ಯಾಬ್ಲೆಟ್ ಬೇಕು ಹಾಂ ರೀ ಎಲ್ಲ ಬಂದು ಭೇದಿ ಭಾಳ ಇಲ್ಲ ಅಲ್ಲ ಮೊಷನ್ ಇಲ್ಲ ಭೇದಿಗದು ಹೊಟ್ಟೆ ನೋವು ಸ್ಟಮಕ್ ಪೈನ್ ಆಯಿತು ಅವತ್ತೆ ಬಂತು